ಹಲೋ ನಮಸ್ಕಾರ ಹೇಳಿರಿ ಮೇಡಮ್ ಹಾಂ ರೀ ನಮ್ದು ಬೆಂಗ್ಳೂರು ಬೆಂಗ್ಳೂರ್ದಾಗ್ ಬೆಂಗ್ಳೂರ್ನಾಗ ಮೇಡಮ್ ವಿಧಾನ ಸೌಧ ಐತೆ ಮೇಡಮ್ ರೀ ಕಬ್ಬನ್ ಪಾರ್ಕ್ ಐತ್ರೀ ಹೌದ ಎಲ್ಲ ಆಗ್ತದೆ ಛಲೋ ಛಲೋ ಟೂರಿಸ್ಟ್ ಅದಾವೆ ಮೇಡಮ್ ರೀ ಪ್ಲೇಸ್ಗಳ್ ರೀ ಹಾಂ ರೀ ನಮ್ಮ ಪ್ರೈಸ್ ಮೇಡಮ್ ಪರ್ ಡೇ ಅಂದರೆ ಅಪ್ಪಾ ಈಗ ನೀವು ಅದೇ ಪ್ಲೇಸ್ ಮುಗಿಯೋ ಮಟ ಮೇಡಮ್ ಒಂದು ಪ್ಲೇಸ್ ಮುಗಿಯೋ ಮಟ ಅಂದ್ರೆ ಮೇಡಮ ಹದಿನೈದು ನೂರು ರೂಪಾಯಿ ಆಗ್ತದೆ ಮೇಡಮ್ ಬರೀ ಅಂದ್ರೆ ಒಂದು ಅಥವಾ ಅಥವಾ ಪರ್ ಡೇ ತೊಗೊಂಡ್ರೆ ರೀ ಮೇಡಮ್ ಹ್ಞೂ ರೀ ಹಾಂ ಇಲ್ಲಿ ಇದು ತೋರ್ಸ್ಕೊಡ್ತೇವಿ ಮೇಡಮ್ ಅಂದ್ರೆ ನಿಮಗೆ ಎಲ್ಲ ಒಟ್ಟು ಅಲ್ಲಿಂದ ಟ್ರಾವೆಲ್ಲೇ ಆಗಿರ್ಬೌದು ರೀ ಇಲ್ಲಿಂದ ಮತ್ತೆ ಬೇರೆ ಕಡೆ ರಿಕ್ಷಾ ಮಾಡುದಾಗೋದು ಆಗಿರ್ಬೋದು ಎಲ್ಲ ನಾವು ನಾವೇ ಖರ್ಚು ನೋಡ್ಕೋತೀವಿ ರೀ ನಮ್ದೇ ರೀ ಅಥವಾ ದೇವ್ರ ಗುಡಿ ದರ್ಶನದ್ದದ ಅವೆಲ್ಲ ನಾವು ಇದು ಮಾಡ್ತೇವೆ ರೀ ನಮ್ದು ಹಾಂ ರೀ ನಾವೇ ಅದು ಹಾಂ ರೀ ಮೇಡಮ್ ಪರ್ ನಾವು ಪರ್ ದಿವಸ ಹದಿನೈದು ನೂರು ಪರ್ ಡೇ ಈಗ ಇಲ್ಲ ಇಲ್ಲ ರೀ ಮೇಡಮ್ ಇಲ್ಲ ಇಲ್ಲ ಮೇಡಮ್ ನೀವೇ ತೊಗೊಬೇಕಿತ್ತು ರೀ ನಮಗೆ ಫಸ್ಟ್ ಪರ್ಸ್ನಲ್ ಆಗಿ ನೀವೇ ತಗೊಬೇಕಿತ್ತು ರೀ ಹಾಂ ಟ್ರಾವೆಲಿಂಗ್ನಾಗ ಟ್ರಾವೆಲಿಂಗ್ನಾಗ ಇರ್ಬೋದು ರೀ ಮತ್ತೆ ಆನಂತರ ಇವು ಬೇರೆ ಬೇರೆ ಚಾರ್ಜು ಇರ್ತಾವಲ್ಲ ರೀ ಮೇಡಮ್ ಈಗ ಎಲ್ಲಾದ್ರೂ ಹೋಗಬೇಕಾದ್ರೆ ಚಾರ್ಜ್ ಹಾಕ್ತಾರಲ್ರೀ ಮೇಡಮ್ ಅದೇ ಗುಡಿ ಅಥವಾ ಇಲ್ಲಿ ಛಲೋ ಛಲೋ ಅದಕ್ಕೆ ಮ್ಯಾಡಮ್ ಮ್ಯೂಜಿಯಮ್ನಾಗ ಅವು ಚಾರ್ಜ್ಗಳ್ ನಮ್ಮ ಕಡೆ ರೀ ಮೇಡಮ್

ಹಾಂ ಹೌದು ರೀ ನಿಮ್ದು ರೀ ಅದಕ್ಕ ಹಾಂ ಟ್ರಾವೆಲಿಂಗ್ ಹಾಂ ಅಷ್ಟೇ ರೀ ಕಬ್ಬನ್ ಪಾರ್ಕ್ ರೀ ಮತ್ತೆ ಲಾಲ್ ಬಾಗ್ ರೀ ಮತ್ತೆ ರೀ ಇದು ವಿಧಾನ ಸೌಧ ರೀ ಮೇಡಮ ಅವು ಅವಷ್ಟು ಹಾಂ ಅವಷ್ಟು ಅದಾವೆ ರೀ ರೀ ಹಾಂ ರೀ ಅಷ್ಟೇ ರೀ ಮೇಡಮ್ ಚಾರ್ಜ್ ಏನು ಕಮ್ಮಿ ಐತಲ್ರೀ ರೀ ಹಾಂ ಇದು ಈ ಯಾವ ಥರ